ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಸಹ ಮೊಬೈಲ್ ಬಳಸುವುದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಆವಾಗ ನಾವು ಜನರಿಗೆ ಒಂದು ಒಂದು ವಿಷಯವನ್ನು ತಿಳಿಸಬೇಕಂದ್ರೆ ತುಂಬ ಈಸಿ ಅನಿಸುತ್ತೆ ಮೊದಲೊಂದು ದಿನ ಕೆಲವು ವರ್ಷಗಳ ಹಿಂದೆ ಏನಾಗಿತ್ತಪ್ಪಾ ಅಂದರೆ ಏನು ಜನರಿಗೆ ಒಂದು ಏನೋ ತಿಳಿಸಬೇಕಂದ್ರೆ ಅಷ್ಟು ಈಸಿ ಅನಿಸ್ತಾ ಇರಲಿಲ್ಲ ಆವಾಗ ಏನು ಮಾಡ್ತಾಯಿದ್ರು ಒಂದು ಚೀಟಿಯನ್ನು ಪ್ರಿಂಟ್ ಮಾಡಿ ಊರೂರಿಗೆ ಹೋಗಿ ಒಂದು ಮೈಕಲ್ಲಿ ಅನೌನ್ಸ್ ಮಾಡಿಕೊಂಡು ಆ ಚೀಟಿಯನ್ನು ಕೊಡುವುದರ ಮೂಲಕ ಅಡ್ವರ್ಟೈಸ್ಮೆಂಟ್ ಅಂತಾರಲ್ಲ ಆ ಥರ ಕೊಡ್ತಾ ಇದ್ದರು ಬಟ್ ಇತ್ತೀಚಿನ ದಿನಗಳಲ್ಲಿ ಈ ಟಿ ವಿ ಮೊಬೈಲ್ ಬಂದಿರೋದ್ರಿಂದ ಜನರಿಗೆ ಒಂದು ಸಂದೇಶ ಏನಾಗುತ್ತಂದ್ರೆ ತುಂಬ ಈಸಿ ಆಗಿ ರವಾನೆ ಆಗ್ತಾಯಿದೆ ಈಸಿ ಆಗಿ ರವಾನೆ ಆಗೋದರಿಂದ ಒಂದು ಒಳ್ಳೆಯ ಒಳ್ಳೆಯ ಸಂದೇಶಗಳನ್ನು ಕೊಡುವುದರ ಮೂಲಕ ಜನರನ್ನು ಒಂದು ಒಂದು ಇಂಪ್ರೂವ್ ಮಾಡ್ಬೌದು ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಒಂದು ಹೌಸ್ ವೈಫ್ ಅಂತ ಇರ್ತಾರೆ ಅವ್ರು ಮನೆಗೆ ಮಾತ್ರ ಸೀಮಿತ ಆಗ್ದಿರ ಅವರೇನಾದ್ರು ಒಂದು ಅಚೀವಮೆಂಟ್ ಮಾಡಬೇಕು ನಾನು ಮನೆಯಲ್ಲಿದ್ದುಕೊಂಡೇ ಏನಾದರೂ ಒಂದು ಅರ್ನ್ ಮಾಡಬೇಕು ಅಂತ ಇರತ್ತೆ ಅವರಿಗೆ ಆದಂತಹ ಒಂದು ಆ ಒಂದು ಏನಂತಾರೆ ಒಂದು ಅಡ್ವರ್ಟೈಸ್ಮೆಂಟ್ ಅಂತಾರಲ್ವ ಈ ರೀತಿಯಾಗಿ ಮಾಡ್ಬೌದು ಮನೇಲಿದ್ದರೆ ಈ ರೀತಿಯಾಗಿ ಒಂದು ಕೆಲಸವನ್ನು ಮುಗಿಸ್ಕೊಂಡು ಈ ಒಂದು ಸಂದರ್ಭ ಇಂಥ ಒಂದು ಟೈಮ್ ಇರುತ್ತಲ್ಲ ಆ ಟೈಮಲ್ಲಿ ನೀವು ಈ ಥರ ಮಾಡ್ಬೌದು ಅಂತ ಅವ್ರಿಗೊಂದು ಮೋಟಿವೇಷನ್ ಅಂತ ಕೊಟ್ಟರೆ ಅವರೂ ಸಹ ಆ ಮೋಟಿವೇಷನನ್ನು ತೆಗೆದುಕೊಂಡು ಅವ್ರು ಏನಾದರೂ ಒಂದು ಅಚೀವ್ಮೆಂಟ್ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಮತ್ತು ಈಗ ಆಲ್ರೆಡಿ ಒಂದು ಬಿಸಿನೆಸ್ ಮಾಡ್ತಾ ಇರ್ತಾರೆ ಆ ಬಿಸಿನೆಸ್ ಸೊ ತುಂಬ ಚೆನ್ನಾಗಿ ರನ್ ಆಗ್ತಾ ಇರಲ್ಲ ಈ ರೀತಿ ಆಗಲ್ಲ ನೀವು ಆ ಒಂದು ಒಂದು ವರ್ಕ್ ಒಂದು ಪ್ಲೇಸ್ ಏನಿರುತ್ತೋ ಹಾಂ ಈ ರೀತಿಯಾಗಿ ಒಂದು ಚೇಂಜ್ಮೆಂಟ್ ಮಾಡಿದರೆ ಈ ರೀತಿಯಾಗಿ ನಾವು ಒಂದು ಲಾಭವನ್ನು ಪಡೆದುಕೊಳ್ಳಬೌದು ಅಂತ ನಾವು ಅಡ್ವಟೈಸ್ಮೆಂಟ್ ಮುಖಾಂತರ ಟಿ ವಿಯ ಒಂದು ಮುಖಾಂತರ ನಾವು ಏನಾದರೂ ರವಾನೆ ಮಾಡಿದರೆ ಜನರು ಅದನ್ನು ತುಂಬ ಈಸಿಯಾಗಿ ಪಡೆದುಕೊಂಡು ಆ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡಿಕೊಂಡು ಮುಂದುವರಿದುಕೊಂಡು ಹೋಗ್ತಾ ಇರುತ್ತೆ ಸೊ ಈ ಟಿ ವಿ ಕಾರ್ಯಕ್ರಮಗಳು ಏನಿದ್ಯೋ ಅದು ಜನರ ಜೀವನದ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ